ಹಾಂ ಯಾರು ಹಾಂ ನಾವು ಶಶಿಧರ್ ಅವರೇ ಮಾತಾಡ್ತಿರೋದು

ಹೌದಾ ಯಾವ ಊರು ಹೇಳ್ರಿ ನಿಮ್ಮದು ಚಿತ್ರದುರ್ಗನ ಹೌದಾ ಇದು ಟ್ಯಾಬ್ಲೆಟ್ ಎಲ್ಲ ನೀಟಾಗಿ ತಗಂತಿದಿಯ ಕೊಟ್ಟಿದೆಲ್ಲ ನೀಟಾಗಿ ತಗಂಡ್ಯಾ ಊಟ ಊಟ ಊಟ ಏನು ಮಾಡ್ತಿದ್ದೀಯಾ ಇದು ಬಾ ಆ ಕಡೆ ಹೊರ್ಗಡೆ ಸೈಡೂ ಏನು ಫುಡ್ ಎಲ್ಲ ತಿನ್ಬೇಡ ಅಂತ ಹೇಳಿದ್ನಲ ಅದೆಲ್ಲ ತಿಂದಿರ್ಬೋದು ನೀನು ಅದಕ್ಕೆ ಕಮ್ಮಿ ಆಗಿಲ್ಲ ಅನ್ಸುತ್ತೆ ಈಗ ಬಿಸ್ನೀರು ಕಾದು ಆರಿದ ನೀರು ಕುಡಿ ಕಾದ ಆರಿದ ನೀರು ಕುಡಿ ಹಾಂ ಕಾದ ಆರಿದ ನೀರು ಕುಡಿ ಗಾಳಿಯಲ್ಲಿ ಜಾಸ್ತಿ ಹೋಗ್ ಹೋಗಬೇಡ ಹೊರಗಡೆ ಫುಡ್ ಏನು ತಿನ್ನಾಕೆ ಹೋಗ್ಬೇಡ ಮೊಸರು ಅನ್ನ ಸರಿ ತಿನ್ನು ಅಷ್ಟೆ ಮತ್ತು ಏನಾದರು ಅಷ್ಟು ಕಮ್ಮಿ ಆಗಲಿಲ್ಲ ಏನಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಕ್ಲಿನಿಕ್ಕಿಗೇ ಸಂಜೆ ಫೋನ್ ಮಾಡ್ತೀನಿ ಬಂದ್ಬಿಡು ಇವತ್ತು ಇರಲ್ಲ ಇವತ್ತು ಹೊರ್ಗಡೆ ಹೋಗ್ ಬಂದು ಬಿಟ್ಟಿನಿ ಇವತ್ತು ಸಂಡೆ ಅಲ್ಲಾ ಭಾನುವಾರ ಇವತ್ತು ಹಂಗಾಗಿ ನಾಳೆ ನಾಳೆ ಮ ಬೆಳಗ್ಗೇನೆ ಬಂದ್ಬಿಡು ಹತ್ತು ಗಂಟೆ ಹತ್ತುವರೆ ಹಂಗ್ ಬನ್ಬಿಡು ಹಾಂ ಸರಿ ಬಂದ್ಬಿಡು ಫುಲ್ ಮಾತ್ರೆ ನೀಟಾಗಿ ತಗಂಡರೆ ಏನಾಗಲ್ಲ ಅನ್ಸುತ್ತೆ ನೀವು ಮಾತ್ರೆ ತಗಂಡಿಲ್ಲ ಅದಕ್ಕೆ ಹಿಂಗ್ ಆಗಿದ್ದು ಹಾಂ ಸರಿ ಆಯಿತು ಹತ್ತುವರೆ ಹಂಗೇ ಓಕೆ ಬಂದು ನನಗೆ ಫೋನ್ ಮಾಡು ನಾ ಸಿಕ್ತೀನಿ